ನನ್ನ ಬಹಳ ಆಸಕ್ತಿ ಇರ್ತಕ್ಕಂತ ಸಮರ ಕಲೆ ಯಾವುದು ಅಂತಂದರೆ ಇದು ಮೂಲತಃ ಕೇರಳದ ಕಳರಿಪಯಟ್ಟು ಅಂತ್ಹೇಳಿ ಯಾಕ್ಚುಲಿ ಇದು ಅಂದರೆ ಸುಮಾರು ಎರಡುನೂರು ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಇರ್ತಕ್ಕಂತ ಒಂದು ಸಮರ ಕಲೆ ಇದು ಇದನ್ನು ರಾಜ ಮಹಾರಾಜರು ಅವರ ಸೈನಿಕರಿಗೆ ಅಂದ್ರೆ ತಮ್ಮ ಆತ್ಮರಕ್ಷಣೆಗೋಸ್ಕರ ಅಥವಾ ತಮ್ಮ ಇಡೀ ರಾಜ್ಯವನ್ನೇ ಸಂರಕ್ಷಣೆ ಮಾಡುವುದುಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದರು ಹಾಗಾಗಿ ಇದು ನನಗೆ ನಿಜವಾಗ್ಲು ಬಹಳ ಆಸಕ್ತಿದಾಯಕ ಸಮರಕಲೆ ಅಂತ ಹೇಳ್ಬೋದು ಸುಮಾರು ಒಂದು ಹತ್ತು ವರ್ಷದ ಹಿಂದಗಡೆ ನೀನಾಸಂ ಅನ್ನೋ ಒಂದು ರಂಗ ತರಬೇತಿ ಶಾಲೆಯಲ್ಲಿ ಇದನ್ನು ನನಗೆ ಇಂಟ್ರುಡ್ಯೂಸ್ ಮಾಡಿದರು ಇದನ್ನ ನಾನು ಕಲಿತು ಸುಮಾರು ಒಂದೂವರೆ ತಿಂಗ್ಳು ಎರಡು ತಿಂಗ್ಳುಗಳ ಕಾಲ ಈ ಸಮರ ಕಲೆಯನ್ನ ಕಲಿತು ತದನಂತರದಲ್ಲಿ ನಾನು ವಿಸ್ತಾರರಂಗ ಶಾಲೆ ಅಂತ ಒಂದು ನಾಟಕದ ಶಾಲೆಯ ತರಬೇತಿ ಪಡೆಯುವಾಗ ಇದನ್ನು ನಾನು ಮತ್ತೆ ಬೇರೆ ಬೇರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ಹೇಳಲ್ಪಟ್ಟಿದ್ದೀನಿ ಯಾಕ್ಚುಲಿ ಇದು ಒಂದು ಎಂಟರಿಂದ ಹತ್ತು ಸ್ಟೆಪ್ಗಳಲ್ಲಿರತಕ್ಕಂತ ಇದೊಂದು ಫಾರ್ಮು ಈ ಫಾರ್ಮನ್ನು ಯಾಕ್ಚುಲಿ ನಾವು ಇದನ್ನು ಸ್ವತಃ ನಾವು ಅಂದರೆ ನಾವೇ ಪ್ರ್ಯಾಕ್ಟೀಸ್ ಮಾಡೋದರಿಂದ ಅಥವಾ ಬೇರೆಯವ್ರಿಗೆ ಪ್ರ್ಯಾಕ್ಟೀಸ್ ಮಾಡಿಸುವುದ್ರಿಂದ ಒಂದು ಏಕಾಗ್ರತೆಯನ್ನು ಇದು ತಂದು ಕೊಡುವಂತ ಒಂದು ಇದು ಆಮೇಲೆ ನಿಜವಾಗ್ಲೂ ಇದು ಹೆಚ್ಚಾಗಿ ದೈಹಿಕದ ಬೇರೆ ಬೇರೆ ಅಂಗಗಳ ಅಂಗಾಂಗಗಳ ಮೇಲೆ ಸಾಕಷ್ಟು ಇದನ್ನು ಮಾಡೋದರಿಂದ ಬ ದೇಹದಲ್ಲಿ ಬದಲಾವಣೆಗಳಾಗ್ತವೆ ಜೊತೆಗೆ ಅದರಂತೆ ಮಾನಸಿಕವಾಗಿಯು ದೈಹಿಕ ಮತ್ತು ಮಾನಸಿಕವಾದ ಸಾಕಷ್ಟು ಬದಲಾವಣೆಗಳು ಇದರಲ್ಲಿ ನಾವು ಕಾಣಬಹುದು ಅಂತ ನಾನು ಇದನ್ನು ಸಾಕಷ್ಟು ಸಲ ವಿದ್ಯಾರ್ಥಿಗಳಿಗೂ ತಿಳ್ಸಿದ್ದೀನಿ ಮತ್ತು ಪ್ರ್ಯಾಕ್ಟಿಕಲ್ಲಾಗಿ ಇದು ನಮಗೆ ಅನುಭವಕ್ಕೆ ಬಂದಂತದ್ದು ಕಳ್ಳರಿ ಫೈಟ್ ಅಂತನ್ನೋದು ಇದನ್ನು ಯಾಕ್ಚುಲಿ ನನಗೆ ಇದನ್ನು ಪಸ್ಟಿಗೆ ಇದನ್ನು ಇಂಟ್ರುಡ್ಯೂಸ್ ಮಾಡಿದವರು ವಿನೋದ್ ಅಂತ್ಹೇಳಿ ಕೇರಳದವರು ಮಾಸ್ಟ್ರು ಅವ್ರು ಈಗಲೂ ಸಹ ಸಂಪರ್ಕದಲ್ಲಿ ಇದ್ದಾರೆ ಅವ್ರಿಗು ಬೇರೆ ಬೇರೆ ಕರ್ನಾಟಕದಂತೆ ಸಾಕಷ್ಟು ಬೇರೆ ಬೇರೆ ಕಡೆ ತರಬೇತಿಗಳನ್ನು ಮಾಡ್ತಾ ಇದ್ದಾರೆ ಅದರಂತೆ ನಮ್ಮ ಶಾಲಾ ಮಕ್ಕಳಿಗೂ ಸಹ ಇದನ್ನು ಮಾಡ್ತಾ ಇದೆ ಇದು ಸಣ್ಣ ಮಕ್ಕಳಿಂದ ಹಿಡಕೊಂಡು ಐದು ವರ್ಷದ ಮಕ್ಕಳನ್ನು ಹಿಡಕೊಂಡು ಸಾಕಷ್ಟು ವಯಸ್ಸಾಗಿರೋವರ್ಗೂ ಮಾಡಬಹುದು ಹೆಚ್ಚಾಗಿ ದೈಹಿಕ ಶ್ರಮವನ್ನು ಇದು ಕೇಳತದೆ ಯಾಕ್ಚಲಿ ಹೆಚ್ಚಾಗಿ ಇದನ್ನು ಪ್ರತಿ ನಿತ್ಯವು ಬೆಳಿಗ್ಗೆ ಆರು ಗಂಟೆಯಿಂದ ಒಂದೆರಡು ತಾಸುಗಳ ಕಾಲ ಮಾಡಿದರೆ ನಿಜವಾಗ್ಲೂ ಮನಸ್ಸು ಮತ್ತು ದೇಹ ಬಹಳ ಸಮೃದ್ಧವಾಗ್ತದೆ ಸಾಕಷ್ಟು ದೇಹದಲ್ಲಿ ಬದಲಾವಣೆಗಳಾಗ್ತದೆ ಸಾಕಷ್ಟು ರೋಗಗಳನ್ನು ಇದು ನಿವಾರಣೆ ಮಾಡೋ ಒಂದು ಪುಷ್ಟಿದಾಯಕವಾದಂಥ ಒಂದು ಸಮರಕಲೆ ಅಂತಲೇ ಹೇಳ್ಬೋದು ಇದನ್ನು ಸಾಕಷ್ಟು ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರಸಿದ್ಧವಾದಂತಹ ಏನು ಜಾಗಗಳಿದ್ದಾವೆ ಬೆಂಗ್ಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಧಾರವಾಡ್ದಂಥ ಈ ಥರದ ಒಂದಷ್ಟು ಸಾಂಸ್ಕೃತಿಕವಾಗಿ ಮುಂದುವರೆದಂತ ಸಂಘ ಸಂಸ್ಥೆಗಳು ಇದನ್ನು ಸಮರ ಕಲೆಯನ್ನು ಇಂಟ್ರುಡ್ಯೂಸ್ ಮಾಡ್ತಾರೆ ನನ್ನಲ್ಲೂ ಸಾಕಷ್ಟು ಇವತ್ತು ನಾನು ಸಾಕಷ್ಟು ನಲವತ್ತು ವರ್ಷ ಇದೆ ನನಗೀಗ ನನಗ ಕಳರಿನೇ ಸಾಕಷ್ಟು ಆ ಥರದ ಬೇರೆ ಬೇರೆ ಅಂಗಗಳನ್ನು ಕಳರಿಯ ಸಾಕಷ್ಟು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಎಲಿಮೆಂಟ್ಸ್ಗಳನ್ನು ನಾನು ಬಳಸ್ತಾ ಇರ್ತೀನಿ ನಿಜವಾಗ್ಲು ನಾ ಹೆಲ್ದಿಯಾಗಿದ್ದೀನಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತಲೇ ಹೇಳ್ಬೋದು